ನಾಗರೀಕ ರಕ್ಷಣೆ ನೀಡಲು ಹಾಗೂ ಸಮಂತ್ ಸಮಾಜದಲ್ಲಿ ಶಾಂತಿ ಕಾಪಾಡಲು ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ಸುಧಾರಣೆ ತರಬೇಕು ಅಂತಂದ್ರೆ ಈಗ ಜನಕ್ಕೆ ನಾವು ಏನು ಯಾವ ಕೆಲಸ ತಪ್ಪು ಯಾವುದು ತಪ್ಪು ಕೆಲಸ ಯಾವುದು ಸರಿ ಕೆಲಸ ಅಂತ ಹೇಳಬೇಕು ಯಾವ ತಪ್ಪು ಕೆಲಸ ಮಾಡಿದರೆ ಎಷ್ಟು ಶಿಕ್ಷೆ ಅದಕ್ಕೆ ಎಷ್ಟು ಇದು ದುಡ್ಡು ಕೊಡಬೇಕು ದಂಡ ಕೊಡಬೇಕು ಎಷ್ಟು ವರ್ಷ ಜೈಲ್ ಆಗತ್ತೆ ಅಂಥೇಳಿ ಜನಕ್ಕೆ ನಾವು ಅದರ ಬಗ್ಗೆ ತಿಳಿಸಬೇಕು ಆವಾಗ ಏನಾಗುತ್ತೆ ಜನಕ್ಕೆ ಕಾನೂನು ಬಗ್ಗೆ ತಿಳ್ಕೋತ್ತಾರೆ ಅದರ ವ್ಯವಸ್ಥೆ ಬಗ್ಗೆ ತಿಳ್ಕೋತ್ತಾರೆ ಆ ಥರ ತಪ್ಪು ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆಆವಾಗ ಏನು ಮಾಡ್ತಾರೆ ಆ ಥರ ತಪ್ಪೇನಾದ್ರು ಆಗೋದಿದ್ರೆ ಅದನ್ನು ಸರಿ ಮಾಡ್ತಾರೆ ಆದರೆ ಪೊಲೀಸರು ಹೇಗೆ ಮಾಡಬೇಕು ಅದನ್ನು ಪೊಲೀಸ್ ಅಂದರೆ ಪೊಲೀಸ್ ಅಂತಲ್ಲ ಯಾಕು ಎಜುಕೇಟೆಡ್ ಪೀಪಲ್ ಅಂದರೆ ಓದಿರೋ ಹುಡುಗ ಅವರ ಮನೆ ಹುಡುಗ್ರು ಆಗಿರ್ಬೇಕು ಇಲ್ಲ ಯಾರ ಪಕ್ಕದ ಮನೆಯವರು ಯಾರು ತಿಳ್ಕೊಂಡಿರ್ತಾರೋ ಅದರ ಬಗ್ಗೆ ಸ್ವಲ್ಪ ಹೇಳಬೇಕು ಒಂದು ಸ್ ಗುಂಪು ಮಾಡಿ ಯಾವುದಾರ ಸಟರ್ಡೆ ಸಂಡೇನೋ ಇಲ್ಲ ಸಂಡೇ ಇವ್ನಿಂಗೋ ಒಂದು ಗಂಟೆ ಕುತ್ಕೊಂಡು ನೋಡ್ರಿ ಹೀಗೀಗೆ ಮಾಡಿದ್ರೆ ಹೀಗೀಗೆ ಅಂಥೇಳಿ ಒಂದು ಒಂದೊಂದು ಏರಿಯಾ ತೊಗೊಂಡು ಒಂದೊಂದು ಏರಿಯಾಕ್ಕೆ ಹೀಗೀಗೆ ಹೀಗೀಗೆ ಅಂತ ನೀಟಾಗಿ ಹೇಳಿದರೆ ಅವರೆಲ್ಲ ಅದನ್ನು ತಿಳ್ಕೊಂಡು ಮುಂದೇನು ಮಾಡ್ಕೊತ್ತಾರೆ ಅದನ್ನು ಅಳವಡಿಸಕೊಂತಾರೆ ಆ ಥರ ತಪ್ಪು ಮಾಡ್ಲಿಲ್ದಂಗೆ ನೋಡ್ಕೋತ್ತಾರೆ ಈ ಥರ ಆಗೋದ್ರಿಂದ ಏನಾಗುತ್ತೆ ನಾವು ಶಾಂತಿ ಕಾಪಾಡ್ಬೋದು ಮತ್ತೆ ಸಮಾಜದಲ್ಲಿ ರಕ್ಷಣೆಯನ್ನು ಕೊಡಬಹುದು ಅಂತ ಹೇಳ್ಬೋದು ಮತ್ತು ದೇಶದಲ್ಲಿ ಹೆಚ್ಚುತ್ತಿರುವ ಅಪರಾಧ ಚಟುವಟಿಕೆಗಳಿಗೆ ಪ್ರಮಾಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ದೇಶದಲ್ಲಿ ತುಂಬ ಹೆಚ್ತಾಯಿದೆ ಅಪರಾಧ ಹಾಗೆ ಹೀಗೆ ಅಂತ ಯಾಕೆ ಹೇಳಿದ್ನಲ್ಲ ಜನ ಜನಕ್ಕೆ ಅದರ ಬಗ್ಗೆ ತಿಳಿದಿಲ್ಲ ಇದು ಮಾಡಿದ್ರೆ ಇದು ಆಗತ್ತೆ ಅದು ಮಾಡಿದ್ರೆ ಈ ಥರ ಶಿಕ್ಷೆ ಕೊಡ್ತಾರೆ ಐದು ವರ್ಷ ಹತ್ತು ವರ್ಷ ಜೈ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಅದರ ಬಗ್ಗೆ ನಾವೇನಾರ ಹೇಳಿದ್ರೆ ಅವರಿಗೆ ಅದು ತಿಳ್ಕೋತ್ತಾರೆ ಆವಾಗ ತಿಳ್ಕೊಂಡು ಅಯ್ಯೋ ಈ ಥರ ಮಾಡಿದರೆ ಹೀಗಾಗುತ್ತೆ ನಮಗೆ ಮುಂದೆ ಕಷ್ಟ ಆಗುತ್ತೆ ಜೀವನ ಮಾಡೋಕ್ಕೆ ಆಗಲ್ಲ ತಿಳ್ಕೊಂಡು ಅವರು ಏನು ಮಾಡ್ತಾರೆ ಆ ಥರ ಮಾಡೋದು ನಿಲ್ಸ್ತಾರೆ ಅದರಿಂದ ಅದನ್ನು ಅವನು ಅದನ್ನೆಲ್ಲ ತಿಳ್ಕೊಂಡಾಗ ಅದನ್ನೆಲ್ಲ ತಿಳ್ಕೊಂಡ್ರೆ ಅಪರಾಧ ಆಗೋದು ನಿಲ್ಲುತ್ತೆ ಆಮೇಲೆ ಶಾಂತಿ ಕಾಪಾಡುತ್ತೆ ಆ ಥರ ಎಲ್ಲ ನಡಿಯುತ್ತೆ ಅದನ್ನು ನಾವು ಈ ಥರ ಹೇಳಿ ನಿಭಾಯಿಸಬೇಕು ಜನಕ್ಕೆ